ಏನೆಂದ್ರೆ ಈಗ ಹಕ್ಕಿ ಸಾಕಾಣಿಕೆ ಮಾಡುವವರು ಈ ಹಕ್ಕಿಗಳನ್ನು ಯಾವ ರೀತಿ ಸುರಕ್ಷಿತವಾಗಿ ಮತ್ತು ಮಾನವೀಯ ಒಂದು ಕಾರ್ಖಾನೆಗಳಿಗೆ ಸಾಗಿಸ್ತಾರೆ ಅಂತ ಹೇಗೆ ತಿಳ್ಕೊಳ್ಬೋದಂದರೆ ಅವುಗಳಿಗೆ ಒಳ್ಳೆಯ ರೀತಿಯ ಗಾಳಿ ಮತ್ತು ಬೆಳಕುಗಳನ್ನು ನೀಡ್ತಾರೋ ಇಲ್ಲೋ ಅಂದರೆ ಸಾಕಾಣಿಕೆ ಮಾಡುವಂಥ ಅಂದರೆ ಒಂದರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವುಗಳನ್ನು ಕಳಿಸುವಾಗ ಅವುಗಳನ್ನು ಒಂದು ಸಾಗಾಣಿಕೆ ಮಾಡುವಂಥ ಏನು ವಾಹನ ಇರುತ್ತೆ ಅದು ಯಾವ ರೀತಿಯ ಒಂದು ವ್ಯವಸ್ಥೆಯಲ್ಲಿರುತ್ತೆ ಅಂದರೆ ಅದಕ್ಕೆ ಬೆಳಕು ಮತ್ತು ಗಾಳಿ ಅವುಗಳಿಗೆ ತಲುಪುತ್ತದೆಯೋ ಇಲ್ಲವೋ ಅಥವಾ ಅವುಗಳ ಒತ್ತಡವನ್ನು ಕಡಿಮೆ ಹೇಗೆ ಮಾಡುವುದು ಅಂದರೆ ಅವುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವುಗಳನ್ನ ಒತ್ತಡ ರಹಿತ ವಾಹನದಲ್ಲಿ ತೆಗೆದುಕೊಂಡು ಹೋಗ್ಬಕು ಮತ್ತು ಅವುಗಳಿಗೆ ಇರಲು ಸ್ಥಳಗಳು ಅಗದಿ ಅಂದರೆ ಜಾಸ್ತಿ ಒಂದು ಸ್ಪೇಸ್ ಇರ್ಬೇಕು ಅವುಗಳಿಗೆ ಹೈ ಹಕ್ಕಿಗಳಿಗೆ ಒಂದು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಸಾಗಾಣಿಕೆ ಮಾಡ್ಬೇಕಂದ್ರೆ ಅವುಗಳಿಗೆ ಫ್ರೀಯಾಗಿರ್ಬೇಕು ಹೋಗುವಾಗ ಮತ್ತು ಬರುವಾಗ ಈ ರೀತಿಯ ಒಂದಿಷ್ಟು ಸಾ ಕಾರಣಗಳನ್ನ ತಿಳಿದುಕೊಂಡು ನಾವು ಅವ್ನ ಹೀಗಾಗಿ ಒಂದು ಮಾನವೀಯ್ವಾಗಿ ಸಾಗಿಸ್ತಾರೆ ಅಂತ ತಿಳಿದುಕೊಂಡು ಖಚಿತ ಪಡಿಸ್ಕೊಳ್ಬೋದು